ಅಕ್ಷು ಸಂಡೆ ಬಿರಿಯಾನಿ ಮಾಡೋಣಾ ಬಿರಿಯಾನಿಗೆ ಒಂದು ಪಾತ್ರೆ ಬೇಕು ಮೊನ್ನೆ ಅವ್ರ ಮನೆಗೆ ತೊಗೋಬಂದಿದ್ರಲ್ಲ ನಾನ್ಸ್ಟಿಕ್ದು ಅದು ತುಂಬ ಚೆನ್ನಾಗಿತ್ತಲ್ಲ ಅದೇ ಥರದ್ದು ನಾವುನೂ ಆ ಥರ ಕುಕ್ಕರ್ ತೊಗೊಳ್ಳೋಣ ನಾನ್ ಸ್ಟಿಕ್ ಕುಕ್ಕರು ಹ್ಞೂ ತೊಗೊಂಡ್ಬಂದು ಅದರಲ್ಲಿ ಬಿರಿಯಾನಿ ಮಾಡೋಣ ತುಂಬ ಚೆನ್ನಾಗಿ ನನಗೆ ಮೊನ್ನೆ ಯೂಟ್ಯೂಬಲ್ಲಿ ನೋಡ್ದೆ ತುಂಬ ಚೆನ್ನಾಗಿತ್ತು ಬಿರಿಯಾನಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿತ್ತು ಅದಕ್ಕೆ ಅದನ್ನೇ ಮಾಡೋಣ ಅಂಥೇಳ್ಬಿಟ್ಟು ಅಂದ್ಕೊಳ್ತಾಯಿದ್ದೀನಿ ಅದಕ್ಕೆ ಏನೇನು ಐಟಮ್ಸ್ ಬೇಕಾಗಿದೆ ಎಲ್ಲ ಸ್ವಲ್ಪ ಅದು ಐಟಮ್ಸ್ ಎಲ್ಲವೂ ಲಿಸ್ಟ್ ಬರೆಕೊಳ್ಳೋಣ ಬಾಸ್ಮಕ್ ಮತಿ ಅಕ್ಕಿ ಅರ್ಧ ಕೆ ಜಿ ಅರ್ಧ ಕೆ ಜಿ ಮ್ ಬಿರಿಯಾನಿ ಅಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಬಿರಿಯಾನಿ ಮಸಾಲ ಆಮೇಲೆ ಟೊಮಟೊ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಶ್ಟ್ ಮಾಡ್ಕೋಬೇಕು ನಾನು ಮಾಡೋ ವಿಧಾನವೂ ಹೇಳ್ಕೊಡ್ತೀನಿ ನೀವೇ ಮಾಡಬೇಕು ಬಿರಿಯಾನಿ ತುಂಬ ಚೆನ್ನಾಗಿತ್ತು ಮೊನ್ನೆ ಅದರಲ್ಲಿ ನೋಡಿದೆನಲ್ಲ ತುಂಬ ಟೇಸ್ಟಾಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಅದಕ್ಕೆ ಅದೇ ರೀತಿ ನಾವು ಮಾಡೋಣ ಅಂತ ಆವತ್ತಿಂದ ಅಂದ್ಕೊಳ್ತ ಇದ್ದೀನಿ ಮಾಡೋಣ ನಾವುನೂ ಸರಿ ಅದನ್ನು ಪೇಶ್ಟ್ ಮಾಡಿಕೊಂಡು ಈರುಳ್ಳಿ ಹೆಚ್ಕೊಂಡು ಟೊಮೆಟೊ ಹೆಚ್ಕೊಂಡು ಕೊತ್ತಂಬರಿ ಪುದೀನ ಎಲ್ಲ ಹೆಚ್ಚಿ ಮತ್ತು ಫಸ್ಟು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಬೇಕು ಬೇಯಿಸ್ಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾಕಿ ಇದ್ಮಾಡಬೇಕು ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡಾದಮೇಲೆ ಟೊಮಟೊ ಕೊತ್ತಂಬರಿ ಪುದೀನ ಎಲ್ಲ ಹಾಕಿ ನೀರಾಕಬೇಕು ನೀರಿಗೆ ತಕ್ಕಷ್ಟು ಒಂದು ಗ್ಲಾಸ್ ಅಕ್ಕಿ ಇದ್ರೆ ಎರ್ಡು ಗ್ಲಾಸ್ ನೀರಾಕ್ಬೇಕು ಅದೇ ಅಳತೆ ಮೇಲೆ ತೊಗೊಂಡು ಸ್ವಲ್ಪೊತ್ತು ಬೆಂದಾದಮೇಲೆ ಮತ್ತೆ ನೀಟಾಗಿ ಕಲೆಸಿ ಅದನ್ನು ಮುಚ್ಚಳ ಮುಚ್ಚಿಡಬೇಕು ಒಂದತ್ತು ನಿಮಿಷ ಮುಚ್ಚಿಟ್ರೆ ಅದು ಎಲ್ಲ ಹೀರ್ಕೊಳ್ಳುತ್ತೆ ಇರೋ ನೀರೆಲ್ಲನು ದಮ್ಮಕ್ಕೆ ಇಟ್ಬಿಡಬೇಕು ಅದ್ರಮೇಲೆ ಒಂಚೂರು ತೂಕ ಏನಾದರು ಇಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರಾಕಿ ಚಿಕ್ಕ ಪಾತ್ರೆಯಲ್ಲಿ ಅಲ್ಲಿಟ್ಬಿಟ್ರೆ ಅದು ದಮ್ಮತ್ತೆ ಚೆನ್ನಾಗಿ ಬಿಸಿಗೆ ಚೆನ್ನಾಗಿ ದಮ್ಮತ್ತೆ ಚಿಕನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅದೇ ಥರ ನಾವು ಮಾಡೋಣ ಅಂದ್ಕೊಳ್ತಾಯಿದ್ದೀವಿ ಬಿರಿಯಾನಿ ಮಾಡಿಬಿಟ್ಟು ಮತ್ತೆ ಅದಕ್ಕೆ ಕಾಯಿ ಚಟ್ನಿ ಮಾಡಬೇಕು ಕಾಯಿ ಚಟ್ನಿ ಮಾಡಬೇಕಾದ್ರೂ ಅದಕ್ಕೆ ಟೇಸ್ಟು ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಮೊನ್ನೆ ಮಾಡಿದ್ನಲ್ವ ನಾನೊಂದ್ಸಲ ಪುದೀನ ಈರುಳ್ಳಿ ಜೀರಿಗೆ ಮತ್ತು ಏನದು ಹುಣ್ಸೆ ಹಣ್ಣು ಎಲ್ಲ ಮ್ ರೋಸ್ಟ್ ಮಾಡ್ಕೊಂಡು ಎಣ್ಣೆಗಾಕ್ಬಿಟ್ಟು ರೋಸ್ಟ್ ಮಾಡಿ ಅದನ್ನು ಚಟ್ನಿ ಮಾಡಿದ್ನಲ್ವ ಅದಕ್ಕೆ ಚಟ್ನಿ ಪುದೀನ ಚಟ್ನಿ ಕಾಯಿಚೂರು ಎಲ್ಲ ಹಾಕಿ ಪುದೀನ ಚಟ್ನಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿತ್ತು ಅದೇ ಥರ ಮಾಡೋಣ ಆಮೇಲೆ ಅದಕ್ಕೆ ಒಂಥರ ಸ್ವೀಟಿದ್ರೆ ಚೆನ್ನಾಗಿರುತ್ತಲ್ವ ಸ್ವೀಟುನು ಅಷ್ಟೇ ಮೀಠಾ ಅಂತ ಬರುತ್ತಲ್ಲ ಮಾಮ ಮಾಡಿದ್ರಲ್ಲ ಆವತ್ತು ಅದೇ ತರ ಅಕ್ಕಿ ಎಲ್ಲ ಮೀಠಾ ಮಾಡ್ಕೊಂಡು ಅದರ ಜೊತೆಗೆ ಸ್ವೀಟು ಸೇರಿಸಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಮಾಡಿ ಟೇಸ್ಟ್ ನೋಡಿ ತಿಂದ್ಬಿಟ್ಟು ಆದಮೇಲೆ ಮತ್ತೆ ಇನ್ನೊಂದಿನ ಒಬ್ಬಟ್ಟು ಮಾಡೋಣ ಒಬ್ಬಟ್ಟು ಮಾಡಿ ಒಬ್ಬಟ್ಟು ಮಾಡೋಣ ವಡೆ ಮಾಡೋಣ ಒಳ್ಳೇ ಆವತ್ತು ಮಾಡಿದ್ವಲ್ಲ ಹಬ್ಬದ ದಿವಸ ತುಂಬ ಚೆನ್ನಾಗಿತ್ತಲ್ವಾ ಅದೇ ಥರ ಮಾಡೋಣ ನಾವು ಒಬ್ಬಟ್ಟು ಕಾಯಿ ಒಬ್ಬಟ್ಟು ಮಾಡಿದ್ವಲ್ಲಾ ಕಾಯಿಚೂರು ಕಾಯಿ ತುರಿದ್ಬಿಟ್ಟು ಪಾಕ ಎತ್ಕೊಂಡು ಪಾಕದಲ್ಲಿ ಕಾಯಿ ಒಬ್ಬಟ್ಟು ಮಾಡಿದ್ವಲ್ಲ ತುಂಬ ಚೆನ್ನಾಗಿತ್ತಲ್ವ ಅದೇ ಥರ ಮಾಡೋಣ ಮತ್ತೆ ನೆಕ್ಸ್ಟು ಇನ್ನು ಯಾವ್ದಾನ ಹಬ್ಬ ಬರುತ್ತಲ್ವ ಏನಾನ ವೆರೈಟಿಯಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಏನು ಕಲ್ತ್ಕೋಬೇಕು ಯಾವಾಗೂ ಯೂಟ್ಯೂಬ್ ನೋಡ್ತಾಯಿರ್ತೀನಿ ನಾನು ಒಳ್ಳೊಳ್ಳೆ ಅಡುಗೆಗಳು ತೋರಿಸ್ತಾಯಿರ್ತಾರೆ ಹಂಗಾಗಿ ಒಳ್ಳೇ ಮಾಡೋಣ ಟೇಸ್ಟಾಗೇನನ ವೆರೈಟಿಯಾಗಿ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಮಾಡ್ಕೋಬೇಕು ಏನು ಮಾಡಬೇಕು ಇವಾಗ ವೆರೈಟಿ ಅಂತಂದ್ರೆ ನಮಗೆ ಚಿಕನ್ ಐಟಮ್ಮೆ ಇಷ್ಟ ಆಗೋದು ಚಿಕನ್ ಮಾಡಬೇಕಾದ್ರೆ ತಂದೂರಿ ಮಾಡೋಣ ಮೊನ್ನೆ ಮಾಡಿದ್ವಲ್ಲ ಮಹಡಿ ಮೇಲೆ ಸೌದೆ ಎಲ್ಲ ಇಕ್ಕಿ ಸುಟ್ಟು ತುಂಬ ಚೆನ್ನಾಗಿತ್ತಲ್ವ ಅದೇ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಮಾಡೋಣ ಹೇಳು ನೀನು ಬರ್ತೀನಿ ಅಂತಂದ್ರೆ ನಾಳೆನೇ ಮಾಡೋಣ ಯಾವ್ದಾನ ನಿಮಗೂ ಗೊತ್ತಿದ್ರೆ ವೆರೈಟಿಯಾಗಿ ಏನಾನ ಮಾಡೋದಾದರೆ ಮಾಡೋಣ ಯಾವಾಗ ಬರ್ತೀರ ನೀವು ನೀವು ಬಂದಾಗ ಮಾಡ್ಕೊಳೋಣ